ಗ್ರಾಮೀಣ ಆಟಗಳು ಅಂದರೆ ಕಬಡ್ಡಿ ಖೋ ಖೋ ಫುಟ್ಬಾಲು ಕಾಲ್ಚೆಂಡು ಹಾಗೆ ವಾಲಿಬಾಲು ರನ್ನಿಂಗು ನೂರು ಮೀಟರ್ ರನ್ನಿಂಗು ನಾಲ್ನೂರು ಮೀಟರ್ ಐದ್ನೂರು ಮೀಟರ್ ಸಾವಿರದ ಐನೂರು ಮೀಟರ್ ಸಾ ಮೂರು ಸಾವಿರ ಮೀಟರ್ ಐದು ಸಾವಿರ ಮೀಟರ್ ಓಡುವುದು ಮತ್ತು ಬುಗುರಿ ಚೆಂಡು ಆಟ ಲಗೋರಿ ಅವೆಲ್ಲವೂ ಇಂಥ ಮುಂತಾದ ಆಟಗಳೆಲ್ಲ ಗ್ರಾಮೀಣ ಆಟಗಳು ಈ ಆಟಗಳಲ್ಲಿ ನಾನು ಆಡುವುದಂದರೆ ಫುಟ್ಬಾಲ್ ನಾನು ಒಬ್ಬ ಫುಟ್ಬಾಲ್ ಆಟಗಾರ ಕಾಲು ಚೆಂಡು ಆಟಗಾರ ನಾನು ಆಡ್ಬೇಕಾದ್ರೆ ನಮ್ಮ ಮನೆಯಲ್ಲಿ ಸಪೋರ್ಟ್ ಮಾಡ್ತಾ ಇರಲಿಲ್ಲ ಯಾಕೆ ಅಂದರೆ ಅವರಿಗೆ ಓದು ಓದು ಅನ್ನೋದು ಬಿಟ್ಟು ಬೇರೆ ಅವರಿಗೆ ಆಟಗಳಲ್ಲಿ ಆಸಕ್ತಿ ಇರಲಿಲ್ಲ ಅದಕ್ಕೋಸ್ಕರ ನಮಗೆ ಸಪೋರ್ಟ್ ಮಾಡ್ತಾ ಇರಲಿಲ್ಲ ನಾವೇ ಏನಾದರೂ ಮುಂದೆ ತಗೊಂಡೋಗೋಣ ಅಂದರೆ ನಮಗೆ ಅಷ್ಟೊಂದು ಬುದ್ಧಿ ಇರಲಿಲ್ಲ ಆವಾಗ ಸಣ್ಣ ಮಕ್ಕಳು ಇನ್ನೂ ಅದಕ್ಕೋಸ್ಕರ ನಾವು ಆಟವಾಡೋದನ್ನ ಬಿಟ್ವಿ ಈಗ ಗ್ರಾಮೀಣ ಪರಿಸ್ಥಿತಿ ಹೇಗೆ ಅಂದರೆ ಎಲ್ಲ ಮಕ್ಳಿಗೂ ಓದಿಸ್ತಾರೆ ಯಾರಿಗೂ ಆಟ ಆಡೋದಿಕ್ಕೆ ಅಷ್ಟೊಂದು ಅವಕಾಶ ಕೊಡಲ್ಲ ಅವಕಾಶ ನೀಡಲ್ಲ ಯಾರಾದರೂ ಆಡ್ತಾರಂದರೆ ಅಲ್ಲಿಗೆ ನಿಲ್ಲಿಸಿ ಅವ್ರನ್ನ ಓದ್ಸಕ್ಕೆ ಕಳಿಸ್ತಾರೆ ಹೇಗೆ ಅಂದರೆ ಗ್ರಾಮೀಣ ಆಟಗಾರರು ಯಾರೂ ಬೆಳೆತಿಲ್ಲ ಸಣ್ಣ ಮಕ್ಕಳು ಈಗ ಆಟ ಆಡೋದು ಬಿಟ್ಟು ಬರೇ ಓದು ಓದು ಓದು ಅದಕ್ಕೋಸ್ಕರ ಆಗ್ತಿದ್ದಾರೆ ಈಗ ಯಾರೂ ಆಟಾಡದಕ್ಕೂ ಆಸಕ್ತಿ ತೋರಿಸಲ್ಲ ಈಗ ಪಬ್ಜಿ ಮತ್ತು ಫ್ರೀ ಫೈರ್ ಅಂತ ಮೊಬೈಲ್ ಆ್ಯಪ್ಗಳು ಬಂದು ಈ ಗ್ರಾಮೀಣ ಆಟಗಳನ್ನೆಲ್ಲ ಕೆಡಿಸಿದೆ ಅಂದರೆ ಈಗ ಎಲ್ಲ ಮಕ್ಕಳಿಗೂ ಒಂದೊಂದು ಮೊಬೈಲ್ ಇರುತ್ತೆ ಈಗ ಈಗ ಸಣ್ಣ ಮಕ್ಕಳ ಹತ್ರನು ಒಂದೊಂದು ಮೊಬೈಲ್ ಅಂತ ಇರುತ್ತೆ ಅವರು ಅದರಲ್ಲಿ ಗೇಮ್ ಆಡ್ತಾರೆ ಈಗ ಹೊರಗಿನ ಆಟ ಯಾರು ಆಡೋದಿಲ್ಲ ಮೊದ್ಲೆಲ್ಲಾ ಕಬಡ್ಡಿ ಖೋ ಖೋ ಅಂತ ಎಲ್ಲ ಹುಡುಗರು ಜೊತೆಯಾಗಿ ಆಟಾಡ್ತಿದ್ರು ಈಗ ಆ ಪರಿಸ್ಥಿತಿ ಇಲ್ಲ ಎಲ್ಲರೂ ಅವರ ಮನೆಯಲ್ಲಿ ಕುತ್ಕೊಂಡು ಅವರು ಓದೋದು ಇಲ್ಲ ಮೊಬೈಲ್ನಲ್ಲಿ ಆಟ ಆಡೋದು ಅದೇ ಆಗಿದೆ ಹಾಗೆ ನಾನೂ ಕೂಡ ಒಬ್ಬ ಫುಟ್ಬಾ ಪ್ಲೇಯರ್ ಆಗಿ ನಾನು ಆಟಾಡೋದು ಬಿಟ್ಟು ಈಗ ಮೊಬೈಲ್ನಲ್ಲಿ ನಾನೂ ಆಟಾಡ್ತೀನಿ ಸ್ವಲ್ಪ ಹಾಗೆ ನನ್ನ ಓದ್ಕೊಳ್ಳೋದು ಅದು ಇದು ಅದನ್ನ ಬಿಟ್ಟರೆ ನಾನು ಗ್ರಾಮೀಣ ಆಟಗಳಲ್ಲಿ ಆಸಕ್ತಿಯನ್ನು ತೋರಿಸ್ತಿಲ್ಲ ಈಗ ಹಾಗೆ ಆ ಪೋಷಕರು ಒಂದು ಯಾರನ್ನೂ ಸಪೋರ್ಟ್ ಮಾಡೋದಿಲ್ಲ ಈಗೆಲ್ಲಾರು ಮಾಡಿದರೆ ಎಲ್ಲ ಮಕ್ಕಳು ಅದರಲ್ಲಿ ಆಸಕ್ತಿ ತೋರಿಸಿ ನಮ್ಮ ಭಾರತದಲ್ಲಿ ಹೆಚ್ಚಳವಾಗಿ ಗ್ರಾಮೀಣ ಆಟವನ್ನು ಆಡುತ್ತಾರೆ ಎಲ್ಲರು ಮಾಡಬೇಕಾಗಿರೋದು ಅದೇ ಸಪೋರ್ಟ್ ಮಾಡಬೇಕು ಮಕ್ಳಿಗೋಸ್ ಮಕ್ಕಳಿಗೋಸ್ಕರ ಅವರು ತಮ್ಮ ಆಸಕ್ತಿಯನ್ನು ಬಿಟ್ಟು ಅವರ ಆಸಕ್ತಿಗೋಸ್ಕರ ಅವರ ಆಸಕ್ತಿಗೆ ಎಳಿಬೇಕು ಆವಾಗ ಗ್ರಾಮೀಣ ಆಟಗಳು ಬೆಳೆಯುತ್ತವೆ ಹಾಗೆ ಮುಂತಾದ ಆಟಗಳು ಕೂಡ ಬೆಳಿತವೆ